ಹಲೊ ನಮಸ್ಕಾರ ಡಾಕ್ಟ್ರೆ ನಾನು ಮನೋಜ್ ಅಂತ ಮಾತಾಡೋದು ಹೌದು ಮೂರು ದಿವಸ ಹಿಂದೆ ತಮ್ಮ ಕ್ಲಿನಿಕ್ಗೆ ಬಂದಿದ್ದೆ ನಾನು ನನಗೆ ಸ್ವಲ್ಪ ಅದು ಹೊಟ್ಟೆನೋವು ಅಂತೇಳಿ ಪ್ರಾಬ್ಲಮ್ ಇತ್ತು ಸ್ವಲ್ಪ ಸೊ ಹಾಗಾಗಿ ಬಂದಿದ್ದೆ ಅದು ಹಾಂ ಅದು ನೀವು ಮಾತ್ರೆಯೆಲ್ಲ ಕೊಟ್ಟಿದ್ದಿರಿ ನನಗೆ ಸೊ ನಾನು ತಗೊಂಡಿದ್ದೀನದನ್ನ ಕರೆಕ್ಟಾಗೆ ತಗೊಂಡಿದ್ದೀನಿ ಒಟ್ಟು ತುಂಬ ನನಗೆ ಕಡಿಮೆ ಆದಂಗೆ ಅನಿಸ್ತಾ ಇಲ್ಲ ಮಾರ್ರೆ ಹೌದು ನೀವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ತಗೊಳ್ಲಿಕ್ಕೆ ಹೇಳಿದ್ದಿರಿ ಆಮೇಲೆ ಊಟಕ್ಕಿಂತ ಮೊದಲು ಒಂದು ಮಾತ್ರೆ ತಗೊಳ್ಲಿಕ್ಕೆ ಹೇಳಿದ್ದಿರಿ ಅದೆಲ್ಲ ಸಹ ಹಾಂ ತಗೊಂಡೆ ಹೌದೌದು ಆಗಿದೆ ಆಗಿದೆ ಆಗಿದೆ ಹೌದು ಹಾಂ ಹೌದು ಅರ್ಧ ಮಾತ್ರೆ ತಗೊಳ್ಲಿಕ್ಕೆ ಹೇಳಿದ್ದಿರಿ ತಗೊಂಡಿದ್ದೀನಿ ಅದನ್ನು ಆಮೇಲೆ ಊಟ ಊಟಕ್ಕಿಂತ ಮುಂಚೆ ತಗೊಳ್ಲಿಕ್ಕೆ ಒಂದು ಮಾತ್ರೆ ಕೊಟ್ಟಿದ್ದಿರಿ ಹಾಂ ಹೌದು ಅದು ಅದನ್ನ ತಗೊಂಡಿ ತಗೊಂಡಿ ತಗೊಂಡಿದ್ದೀನಿ ಅದು ತಗೊಂಡಿದ್ದೀನಿ ಹೌದು ಇಲ್ಲ ಈಗ ಆಂ ಹೌದು ಹೌದು ಹೌದು ಹೌದು ಅದೆಲ್ಲ ಕರೆಕ್ಟ್ ಎಲ್ಲ ಅರ್ಧರ್ಧ ಅರ್ಧರ್ಧ ತಗೊಂಡಿದ್ದೀನಿ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಕರೆಕ್ಟ್ ಟೈಮಿಗೆ ತಗೊಂಡಿದ್ದೀನಿ ಹಾಂ ಹೌದು ಕಡಿಮೆ ಆಯಿತು ಹೌದು ಇನ್ನು ಎರಡು ಇದ್ದೇ ಇದೆ ಫುಲ್ ತಗೊಳೋದಾ ಅದನ್ನ ಅಷ್ಟನ್ನು ಹಾಂ ಸರಿ ಸರಿ

ಸರಿ ಸರಿ ಸರ್ ಇಲ್ಲ ಇಲ್ಲ ಅದು ಯಾಕೋ ನನಗೆ ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ತಾ ಇಲ್ಲ ಇಲ್ಲ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಒಟ್ಟು ಕಂಪ್ಲೀಟ್ ಕ್ಯೂರ್ ಆಗಿಲ್ಲ ನನಗೆ ಹಾಂ ಹೌದು ಸರಿ ಊಟ ಎಲ್ಲ ನಾರ್ಮಲ್ ನಾವು ನಾನ್ವೆಜ್ಜು ತಿನ್ನೋದಿಲ್ಲ ಆಮೇಲೆ ಡ್ರಿಂಕ್ಸ್ ಗಿಂಕ್ಸ್ ಯಾವುದೂ ನಾವು ತೊಗೊಳೋದಿಲ್ಲ ಈಗ ಮಾಮೂಲಾಗಿ ತಿಳಿ ಸಾರು ಅನ್ನ ಸಾಂಬಾರು ಈ ಟೈಪಿಂದು ಸ್ವಲ್ಪ ಹಾಂ ಹೌದು ಹೌದು ಇಲ್ಲ ಇಲ್ಲ ಬೋಂಡ ತಿನ್ನೋದೆಲ್ಲ ನಾನೀಗ ಬಿಟ್ಟಿದ್ದೀನಿ ಹೊಟ್ಟೆನೋವು ಬಂದ ನಂತರದಲ್ಲಿ ಅದನ್ನಷ್ಟೂ ಕ್ಲೋಸ್ ಮಾಡಿದ್ದೀನಿ ಇಲ್ಲ ಇಲ್ಲ ಇಲ್ಲ ಅದೆಲ್ಲ ಸ್ವಲ್ಪ ಬಾಯಿ ರುಚಿ ಇದ್ದಿತ್ತು ಏನು ವಯಸ್ಸಲ್ಲ ಡಾಕ್ಟ್ರೆ ಏನು ಮಾಡೋದು ಹಾಗಾಗಿ ಅದಿತ್ತು ಬಟ್ ಈಗ ಹೊಟ್ಟೆನೋವು ಬಂದು ಬಂದಮೇಲೆ ನಾನು ಅದಷ್ಟು ಕಂಪ್ಲೀಟ್ ಡ್ರಾಪ್ ಮಾಡಿಬಿಟ್ಟಿದ್ದೀನಿ ಯಾವುದೂ ಇಲ್ಲ ಈವಾಗ ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಗೇನಾದರೂ ಸ್ವಲ್ಪ ಇದ್ದರೆ ಬಂದು ನಾನು ಬಂದು ತಮ್ಮ ಹತ್ರ ಭೇಟಿ ಮಾಡ್ತೀನಿ ಆಂ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್